ದಾವಣಗೆರೆ ಜಿಲ್ಲೆಯಲ್ಲಿ ಪರಂಪರಾಗತವಾದ ಕೇಳಿ ಬಂದ ಕೆಲವು ಸ್ಥಳಗಳಿದ್ದು ಈ ಕತೆ ಈ ಸ್ಥಳಗಳಲ್ಲಿ ಅನೇಕ ದಂತಕತೆಗಳು ಅಥವಾ ಕತೆಗಳಾಗಿ ಇರುವುದುಂಟು ಸಾಂಸ್ಕೃತ ಪರಂಪರೆಯಲ್ಲಿ ಇದ್ದಂತಹ ಅನೇಕ ದೇವಸ್ಥಾನಗಳು ಇಲ್ಲಿ ಕಂಡು ಬರುತ್ತವೆ ಅದರಲ್ಲಿ ಸಂತೆಬೆನ್ನೂರಲ್ಲಿ ರಾಮತೀರ್ಥ ಹರಿಹರದ ಹರಿಹರರೇಶ್ವರ ದೇವಸ್ಥಾನ ದಾವಣಗೆರೆಯಲ್ಲಿ ಕಲ್ಲೇಶ್ವರ ದೇವಸ್ಥಾನ ದುಗ್ಗಮ್ಮ ದೇವಸ್ಥಾನ ಇನ್ನೂ ಅನೇಕ ದೇವಸ್ಥಾನಗಳು ಉಂಟು ಅದರಲ್ಲಿ ಸಂತೆಬೆನ್ನೂರಿನಲ್ಲಿ ವಿಜಯನಗರದ ಅರಸರ ಹದಿನಾರನೇ ಶತಮಾನದಲ್ಲಿ ವಿಜಯನಗರದ ಸಾಮ್ರಾಜ್ಯರು ಆಡಳಿತದಲ್ಲಿ ಇದ್ದಂತಹ ಕೆಂಗ ಹನುಮಂತಪ್ಪ ನಾಯಕ ಈ ಒಂದು ಜಾಗದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಈ ಒಂದು ಜಾಗದಲ್ಲಿ ರಾಮತೀರ್ಥ ಎಂಬ ಒಂದು ಪುಷ್ಕರಣಿ ಇದ್ದು ಇದು ದಕ್ಷಿಣ ಭಾರತದಲ್ಲೇ ಪ್ರಮುಖವಾದ ಸ್ಥಾನವನ್ನು ಪಡೆದಂಥ ಪುಷ್ಕರಣಿಯಾಗಿದೆ